ಮ್ಯಾಮ್ ವೀರೇಶ್ ಅಂತ ಮ್ಯಾಮ್ ಮೊನ್ನೆ ನಾವು ತೋರ್ಸ್ಕೊಳಕ್ ಬಂದಿದ್ವಿ ಆಸ್ಪೆಟ್ಲಲ್ಲಿ ಅದು ನೀವು ಚಿ ಔಷಧಿ ಏನು ಕೊಟ್ಟಿದ್ದಿರಲ್ಲಾ ತೊಗೊಂಡ್ರೂ ಅದು ಕಮ್ಮಿಯಾಗಿಲ್ಲ ಮೇಡಮ್ ಮೂರು ಹೊತ್ತು ತೊಗೊಂಡ್ವಿ ಮ್ಯಾಮ್ ಬಿಸಿನೀರು ಕುಡ್ದಿದ್ದೀವಿ ಆದರೂ ಅದು ಆರಾಮಾಗಿಲ್ಲ ಅದು ಮತ್ತೆ ತೋರಿಸ್ಬೇಕಿತ್ತು ನಾವು ನಿಮ್ಮದು ಮ ಶ ಇವ್ನಿಂಗ್ ಸಂಜೆ ಇರುತ್ತಾ ಮ್ಯಾಮ್ ಓಪನ್ನ ಬರ್ತೀರಾ ಶಾಪಿಗೆ ಆರು ಗಂಟೆಗೆ ಬರ್ತಿದ್ದೆ ಮ್ಯಾಮ್ ನಾವು ಮತ್ತೆ

ತೆಗೊಂಡಿದಿವಿ ಮ್ಯಾಮ್ ಆದರೆ ಬಿಟ್ಬಿಟ್ಟು ಬರ್ತಾ ಇದೆ ಜ್ವರ ಎರಡು ದಿನ ತೊಗೊಂಡರೆ ಅದೇ ಮೂರನೇ ದಿನಕ್ಕೆ ಕಡಿಮೆ ಆಗುತ್ತೆ ಮತ್ತೆ ಹಂಗೆ ಮತ್ತೆ ಶುರು ಆಗುತ್ತೆ ಹಿಂದೆಯೇ ಇಲ್ಲ ಮ್ಯಾಮ್ ಪಸ್ಟು ನಿಮ್ಮ ಹತ್ರನೇ ತೋರಿಸಿದ್ದು

ಇದು ಔಷಧಿನೂ ತರಲಾ ಮೇಡಮ್ ಸರಿ ಮೇಡಮ್ ತರ್ತಿನಿ ಅದು ಚೀಟಿನೂ ಮತ್ತು ಔಷಧಿನೂ ಅಷ್ಟೂ ಇಟ್ಕಂಡು ಬರ್ತೀನಿ ಮ್ಯಾಮ್ ಸರಿ ಮೇಡಮ್ ಮಾಡ್ತೀವಿ ರೀ ಬನ್ನಿ